ಅದ್ಬುತವಾದಂಥ ಒಂದು ಆಯ್ಕೆ ಅಂದರೆ ಕ್ರೀಡೆ ಎಲ್ಲರ ಮನಸ್ಸನ್ನು ಉಲ್ಲಾಸಗೊಳಿಸುವಂಥದ್ದು ಕ್ರೀಡೆ ಮತ್ತು ಆರೋಗ್ಯವನ್ನು ಕಾಪಾಡುವಂತಹ ಒಂದು ಅಂಗ ಅಂತ ಹೇಳ್ಬೋದು ಕ್ರೀಡೆನ ಈಗ ಒಂದು ಉದಾಹರ್ಣೆಗೆ ತಗೊಳ್ಳೋದಾದ್ರೆ ಒಂದು ಚೆಸ್ ಅಂತ ಒಂದು ಆಟ ಆಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಅದರಲ್ಲಿ ಆನೆ ಇದೆ ಹೌದಾ ಆಮೇಲೆ ಮಂತ್ರಿ ಇರ್ತಾನೆ ರಾಣಿ ಇರ್ತಾಳೆ ಮತ್ತು ಕುದುರೆ ಇರತ್ತೆ ಅದನ್ನೆಲ್ಲ ನೋಡ್ತಾ ಹೋದರೆ ಅದರದ್ದೇ ಒಂದು ಮಾರ್ಗ ಇರತ್ತೆ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳಿ ಒಬ್ಬರ ಮಾರ್ಗನೇ ಒಂದೊಂದು ಥರ ಇರತ್ತೆ ಆದರೆ ಕೊನೆಗೆ ಸೇರುವಂಥ ಹಾದಿ ಏನು ಇರತ್ತೆ ಒಂದೇ ಹೌದಲ್ಲವಾ ಇದು ಅದರಲ್ಲಿ ಒಂದು ಷಡ್ಯಂತ್ರವನ್ನು ಕ್ರಿಯೇಟ್ ಮಾಡಿರ್ತಾರೆ ಆ ಷಡ್ಯಂತರದ ಪ್ರಕಾರ ಆಟ ಆಡ್ತಾ ಹೋದರೆ ಗೆಲುವು

ಷಡ್ಯಂತ್ರ ಅಂತಂದರೆ ಶಕುನಿ ಷಡ್ಯಂತ್ರ ಅಂತ ಅಲ್ಲ ಇದು ನಿಮ್ಮ ನೇರ ದಾರಿ ನೇರ ನುಡಿ ಇದನ್ನು ಕೂಡ ಅದು ಹಿಡಿತದಲ್ಲಿ ಇಟ್ಟ್ಕೊಳ್ಳತ್ತೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಈಗ ಯಾರಾದರೂ ಒಬ್ಬರು ಚೆಸ್ ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ಅವರ ಮೆದುಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗತ್ತೆ ಇದರಿಂದ ಇಚ್ಛಾಶಕ್ತಿ ಮತ್ತು ಜ್ಞಾಪಕ ಶಕ್ತಿ ತುಂಬ ಜಾಸ್ತಿ ಆಗ್ತಾ ಹೋಗತ್ತೆ ಮತ್ತು ಮತ್ತೊಂದು ಕ್ರೀಡೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕ್ರಿಕೆಟು ಕ್ರಿಕೆಟ್ ಎಲ್ಲ ಆಟಾಡ್ತೀವಿ ಬೀಳ್ತೀವಿ ಏಳ್ತೀವಿ ಇದಿಷ್ಟು ಆಟಾಡ್ದಾಗ ನಮ್ಮ ಮೈ ಮತ್ತು ಮನಸ್ಸು ಎರಡೂ ಕೂಡ ತನ್ನ ಕೆಲಸವನ್ನು ಆರಾಮಾಗಿ ಮಾಡ್ತಾ ಹೋಗತ್ತೆ ಬೆಳಗ್ಗೆಯಿಂದ ನೀವು ಏನು ಕೆಲಸ ಮಾಡಿರ್ತೀರಿ ಸಂಜೆ ಒಂದು ಹತ್ತು ನಿಮಿಷ ಆಟಾಡಿ ನೋಡಿ ಹತ್ತು ನಿಮಿಷ ಆಟಾಡಿದ ಮೇಲೆ ನಿಮಗೆ ಬೆಳಿಗ್ಗೆ ಎಲ್ಲ ಏನು ಕೆಲಸ ಮಾಡಿರ್ತೀರಲ್ಲ ಅದರ ಪ್ರತಿಫಲ ನಿಮಗೆ ರಾತ್ರಿ ನ್ ಮಲಗಿದಾಗ ನಿಮಿಗೆ ಸಿಗ್ತಾ ಹೋಗತ್ತೆ ಹೇಗೆ ಅಂತಂದರೆ ಎಲ್ಲ ಏನು ಕೆಲಸದ ಒಂದು ಭಾರ ಇರತ್ತೆ ಮುಂದೆ ಮುಂದೆ ಏನು ಮಾಡಬೇಕು ಅಂತ ಇರತ್ತೆ ಅದರ ಒಂದು ಏನು ಭಾರ ಏನಿರತ್ತೆ ಕಡಿಮೆಯಾಗ್ತಾ ಹೋಗತ್ತೆ ಮುಂದೇನು ಮಾಡಬೇಕು ಅಂತ ನಿಮಿಗೆ ಗೊತ್ತಾಗತ್ತೆ ಹಾಗಾಗಿ ಇದು ಜನರ ಒಂದು ಅವಿಭಾಜ್ಯ ಅಂಗ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ

ಇಷ್ಟು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಕ್ರೀಡೆಯ ಬಗ್ಗೆ ನನ್ನ ಒಂದು ಉದಾಹರ್ಣೆ ಹೇಳಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಒಬ್ಬ ವ್ಯಕ್ತಿ ಕ್ರೀಡೆ ಆಡಿಬಿಟ್ಟು ರಾತ್ರಿ ಮಲಗ್ತಾನೆ ಅವನ ಇಚ್ಚಾಶಕ್ತಿ ಏನಿರತ್ತೆ ಜಾಸ್ತಿ ಆಗ್ತಾ ಇರತ್ತಂತೆ ಇನ್ನೊಬ್ಬ ವ್ಯಕ್ತಿ ದಿನವೆಲ್ಲ ಕೆಲಸ ಮಾಡಿ ತುಂಬ ಸೋತು ಹೋಗಿರ್ತಾನೆ ಮತ್ತೆ ಹೋಗಿ ಮಲ್ಕೊತಾನೆ ಇಬ್ಬರಲ್ಲಿ ಗೆಲುವು ಯಾರಿಗೆ ಹೌದಲ್ವಾ ಇಬ್ಬರಲ್ಲಿ ಗೆಲುವು ಯಾರು ಒಂದು ಹತ್ತು ನಿಮಿಷ ಆಟಾಡಿರ್ತಾನೆ ಚೆಸ್ ಆಟಾಡ್ತಾನೋ ಅಥವಾ ಏನಾದ್ರೂ ಅವನು ಸ್ವಲ್ಪ ತನ್ನ ಕೆಲಸದಲ್ಲಿ ಮುಂದೆ ಬರ್ತಾನೆ ಇದು ನೂರಕ್ಕೆ ನೂರು ಸತ್ಯ ನೂರಕ್ಕೆ ನೂರು ಸತ್ಯ ಪ್ರತಿದಿನ ಒಂದು ಹತ್ತು ನಿಮಿಷ ನೀವು ಇದೇ ಅಂತಲ್ಲ ಚೆಸ್ ಆಡಬೇಕು ಅಂತ ಇಲ್ಲ ನಮ್ಮಲ್ಲಿ ಅಳಿಗುಳಿ ಮನೆ ಆಟ ಅಂತ ಇತ್ತು ಕೀಲಿಮಣೆ ಆಟ ಅಂತ ಇತ್ತು ಅದನ್ನು ಆಟಾಡ್ಬೋದು ಆಮೇಲೆ ಹಾವು ಏಣಿ ಆಟ ಮತ್ತು ನಾವೇನು ಮಾಡ್ಬೋದು ಅಂತಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಅದನ್ನು ಹೇಳಿಕೊಟ್ರೆ ಅವರು ಕೂಡ ಖುಷಿಯಾಗಿರ್ತಾರೆ ಇದಕ್ಕೆ ಹೇಳೋದು ಕ್ರೀಡೆ ಒಂದು ಅವಿಭಾಜ್ಯ ಅಂಗ ಅದು ಜನರಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸುತ್ತೆ ಮತ್ತು ಇದು ದೈಹಿಕ ಮತ್ತು ಮಾನಸಿಕವಾಗಿ ಸ್ಥಿರವಾಗಿ ಇರಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡತ್ತೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಸಾ